ಹಲೋ ಸರಸ್ವತಿ ಏನೇ ಮಾಡ್ತಾ ಇದೀಯಾ ಅಯ್ಯೋ ನಾನೂ ಈಗ ತಾನೇ ಟಿವಿ ಆನ್ ಮಾಡಿದೆ ಕಣೇ ಯಾಕೋ ಕೇಬಲ್ಲೇ ಬರ್ತಾ ಇಲ್ಲ ನಮ್ಮ ಮನೆಯಲ್ಲಿ ನಿಮ್ಮ ಮನೇಲಿ ಬರ್ತಾ ಐತಾ ನಾನೂ ನಮ್ಮ ಮನೆಯವ್ರಿಗೆ ಹೇಳಿ ಕಳ್ಸಿದೆ ಕೇಬಲ್ ಯಾಕೋ ಬರ್ತಾ ಇಲ್ಲ ಹೋಗಿ ಆ ಕೇಬಲ್ ಆಫೀಸ್ಗೆ ಹೋಗಿ ವಿಚಾರಿಸಿ ಅಂತ ಅವರೂ ಹೋಗ್ ಕೇಳಿದ್ರಂತೆ ಬರ್ತೀನಿ ಇನ್ನೊಂದು ಅರ್ಧ ಗಂಟೆ ಅಂದನಂತೆ ನಿಮ್ಮ ಮನೇಲಿ ದಿನಾ ಟಿವಿ ಪ್ರಾಬ್ಲಮ್ ಆಗ್ತಾ ಐತಾ ಹ್ಞೂ ಹೌದಾ ನಿಮ್ಮ ಸೆಟ್ ಟಾಪ್ ಬಾಕ್ಸ್ ಯಾವುದು ಸನ್ ಡೈರೆಕ್ಟು ನಮ್ಮದು ವೀಡಿಯೋಕಾನ್ದು ವೀಡಿಯೋಕಾನ್ದು ಸರಿಯಾಗಿ ನೆಟ್ವರ್ಕೇ ಇರಲ್ಲ ಕಣೇ ಕೇಬಲ್ ಆಫ್ ಆಗಿರ್ತದೆ ಹ್ಞೂ ಅಯ್ಯೋ ಹಾಂ ಹಾಂ ಹಾಂ ಹಾಂ ಹಾಂ ಒಂದಷ್ಟು ಚಾನಲ್ಗಳು ಫ್ರೀಯಾಗಿವೆ ಅವನ್ನೆಲ್ಲ ನೋಡ್ಕೋಬೌದು ಏನು ನಿಮ್ಮ ಮನೆಲಿ ದುಡ್ಡು ಎಷ್ಟು ತಗೋತಾನೆ ಅವನು ಕೇಬಲ್ನವನು ಓ ನಮ್ಮ ಮನೆ ಮುನ್ನೂರು ರೂಪಾಯಿ ಇಸ್ಕೋತಾನೆ ಕಣೇ ಸರ್ಯಾಗಿ ಕೇಬಲ್ಲೇ ಬರಲ್ಲ ಹಾಂ ಓ ನೋಡೋಕ್ಕೇ ಆಗಲಿಲ್ಲ ಕೇಬಲೇ ಕಟ್ ಆಗ್ಬಿಟ್ಟು ನಮ್ಮ ಮನೆ ಸರ್ಯಾಗಿ ಬರ್ತಲೇ ಇರಲಿಲ್ಲ ಫೈನಲ್ ಮ್ಯಾಚೇ ನೋಡಲಿಲ್ಲ ನಾವು ಇಂಡಿಯಾ ಆಸ್ಟ್ರೇಲಿಯದು ಹ್ಞೂ ಅದಕ್ಕೆ ನೀನು ನೋಡಿದ್ಯಾ ಅಂತ ಕೇಳೋಕ್ಕೆ ಹ್ಞೂ ಬಿಗ್ ಬಾಸ್ ಅಂತೂ ಅರ್ಧಂಬರ್ಧ ಕಣೇ ದಿನ ನೋಡ್ತಾ ಇರೋದು ಸರ್ಯಾಗಿ ನೋಡೋಕ್ಕೇ ಆಗ್ತಾ ಇಲ್ಲ ಚೆನ್ನಾಗಿ ಆಟ ಆಡ್ತಾವ್ರೆ ಬಿಗ್ ಬಾಸಲ್ಲಿ ನೋಡೋಕ್ಕೇ ಆಗ್ತಿಲ್ಲ ಸರಿಗೆ ಅಯ್ಯೋ ಸಂಗೀತಾ ಚೆನ್ನಾಗಿ ಇರ್ತಾರೆ ನಮ್ಮ ಮನೆಯವ್ರಿಗೆ ಸ್ಟಾರ್ ಸ್ಪೋರ್ಟ್ಸ್ ಇಷ್ಟ ನನ್ನ ಮಗಳು ಬಿಗ್ ಬಾಸ್ ನೋಡ್ತೀನಿ ಅಂತಾಳೆ ನನಗೆ ಸೀರಿಯಲ್ ಇಷ್ಟ ಸರ್ಯಾಗಿ ಯಾರೂ ನೋಡೋಕ್ಕೇ ಆಗ್ತಾ ಇಲ್ಲ ಕಣೇ ಅದಕ್ಕೆ ಕೇಬಲ್ ಸರಿ ನಮ್ಮ ಮನೇಲಿ ಯಾರೂ ಮೂವಿ ನೋಡಲ್ಲ ಆಂ ಹ್ಞೂ ಹಾಂ ಹಾಂ ನಮ್ಮದು ಹಳೆಯ ಟಿವಿ ಬೇರೆ ನಮ್ಮ ಮನೆಯವ್ರ್ನ ಟಿ ವಿನೂ ಚೇಂಜ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು ಹಾಂ ಚೆನ್ನಾಗಿರೋ ಟಿವಿ ತಗೊಂಡ್ ಬನ್ನಿರಿ ಅಂತ ಹ್ಞೂ ಟಿ ವಿನೇ ಚೇಂಜ್ ಮಾಡಿಸ್ಬೇಕು ಹ್ಞೂ ಹ್ಞೂ ಇಲ್ಲಿ ಪ್ರೋ ಕಬಡ್ಡಿ ಬೇರೆ ಬರ್ತಾ ಐತೆ ಸಖತ್ತು ಚೆನ್ನಾಗೈತೆ ಏಳೂವರೆಯಿಂದ ಹ್ಞೂ ಸರಿಯಪ್ಪ ಆಯಿತು ಬಾಯ್